ಹಲೋ ಹಾಂ ಹೌದು ಹೇಳಿ ಯಾವ ಥರದ್ದು ಬೇಕು ಹೌ್ದಾ ಹಾಂ ಹೌ್ದಾ ಯಾವ ಸೈಜ್ ಜೀನ್ಸು ಬ್ಲ್ಯಾಕು ಮತ್ತೆ ನಮ್ಮಕಡೆ ಬ್ಲಾಕ್ ಬ್ಲೂ ವೈಟ್ ಆಮೇಲೆ ಡಾರ್ಕ್ ಬ್ಲೂ ಈ ಥರ ಇದ್ದಾವೆ ನಿಮ್ಗೆ ಯಾವ ಥರದ್ದು ಬೇಕು ಹೌದಾ ಹಾಂ ಸರಿ ಮತ್ತೇನು ಬೇಕು ಹೌ್ದಾ ಶರ್ಟ್ ಅದೇ ಸೈಜು ಎಮ್ಮ ಎಸ್ಸ ಎಲ್ಲಾ ಎಕ್ಸ್ ಎಲ್ ಬೇಕಾ ಹಾಂ ಸರಿ ಯಾವ ಕಲರ್ದು ಅದು ಹಾಂ ನಮ್ಮಕಡೆ ಇದು ಇದು ಲಗ್ಗಿನ್ ಲಗ್ಗಿನ್ ಇದೆ ಮತ್ತು ಜೀನ್ಸ್ ಮತ್ತು ಹುಡ್ಗಿರ ಪ್ಲಾಜಾ ಆಮೇಲೆ ಸೆಟ್ ಡ್ರೆಸ್ಸು ಈ ಥರ ಎಲ್ಲ ಇದ್ದಾವೆ ಆ್ಯಂಕಲ್ ಪ್ಯಾಂಟು ಹಾಂ ಜೀನ್ಸ್ ಇದೆ ಅದು ಸೈಜು ಒಂಬೈನೂರು ಸ್ಟಾರ್ಟಿಂಗ್ ಸವೆನ್ ಹಂಡ್ರೆಡ್ ಸ್ಟಾರ್ಟ್ ಆಗ್ತೈತಿ ನಿಮ್ಗೆ ಯಾವ ಥರದ್ದು ಬೇಕು ಅಮೌಂಟ್ ಪೇ ಮಾಡ್ತೀರಾ ಎಷ್ಟು ಬೇಕಾಗಿತ್ತು ಹೌದಾ ನಿಮ್ದು ಅಡ್ರೆಸ್ ಮೇಲ್ ಮಾಡಿ ನಾನು ನಿಮ್ಗೆ ಕಳ್ಸ್ತೇನೆ ಆಯಿತಾ ಫೋನ್ಪೇ ಮಾಡ್ತೀರಾ ಹಾಂ ನಿಮ್ಗೆ ಅಮೌಂಟು ಹಾಂ ನಿಮಗೆ ನಾಳೆ ಬರುತ್ತೆ ನೋಡಿ ಸಾಯಂಕಾಲ ಹಾಂ ಸರಿ ಹಾಂ ಆಯಿತು ಹಾಂ ಸರಿ ಆಯಿತು ಸರಿ ಬಾಯ್